ಉದ್ಯಮದ ವಿಷಯದಲ್ಲಿ ನಾವು ಗ್ರಾಮೀಣ ಪ್ರದೇಶದಲ್ಲಿ ಉದ್ಯ ಮಾಡುವಾಗ ನಾವು ಸಮಸ್ಯೆಯನ್ನು ತುಂಬಾ ಎದುರಿಸಲು ಎದುರಿಸುತ್ತೆ ಎದುರಿಸ್ತೇವೆ ಯಾಕೆಂದರೆ ನಾವು ಯಾವ ಥರ ನಾವು ನಾವೆಂದರೆ ನಾವು ಅದು ಒಂದು ಉದ್ಯೋಗ ಮಾಡುವಷ್ಟು ನಮ್ಮ ಹತ್ರ ಬದು ಬಂಡವಾಳ ಏನಿಲ್ಲ ನಾವು ನಮ್ಮ ನಮ್ಮವ ಆಸ್ಪಾಸ್ನವರೊಂದು ಯಾವ್ದಾದರೂ ಒಂದು ಕೆಲಸ ಮಾಡುವಾಗ ಒಂದು ಬೇಕಾದರೆ ಒಂದು ಅದು ಪಂಚಾಯ್ತ್ಗೆ ಇರ್ಬೋವು ಪಂಚಾಯ್ತ ಬೋರ್ಡ್ಗ್ಗ ಹೋಗಿ ಒಂದು ಅಧ್ಯಕ್ಷರದ್ದು ಇಲ್ಲದೇ ವಿಎ ಅವರದೊಂದು ಒಂದು ದಸ್ಕತ್ ಬೇಕಿದ್ದರೆ ಅವರು ಅದು ತರಲಿಲ್ಲ ಇದು ತರಲಿಲ್ಲ ಒಂದು ಎರಡು ದಿವಸ ಬಿರ್ವಿಟ್ಟು ಬನ್ನಿ ಹಾಗೆಲ್ಲ ನಮಗೆ ಒಂದು ಸಮಸ್ಯೆ ಎದುರದ್ ಎದುರಾಗ್ತದೆ ಆಗ ನಾವು ಏನ್ಮಾಡ್ತೆ ಅಂದರೆ ನಮ್ಮ ಊರಿನ್ಲಲೇ ಸ್ವಲ್ಪ ಒಂದು ರಾಜಕೀಯದಲ್ಲಿರುವ ಅವರದೊಂದು ನಮ್ಮ ನನಗೆ ಒಂದು ವಿಎ ಒಂದು ಅಧ್ಯಕ್ಷರದೊಂದ್ ದಸ್ಕತಾಗಬೇಕು ವಿಎದೊಂದು ದಸ್ಕತ್ತಾಗಬೇಕು ಒಂದು ಹೆಲ್ಪ್ ಮಾಡಂತ ಹೇಳಿದರೆ ಅವರೊಂದು ಫೋನ್ ಮಾಡಿದರೆ ನಮಗೆ ಕೆಲಸ ಮಾಡುದಿಲ್ಲಂತಲ್ಲ ಕಾಲದ ಕೆಲಸ ಮಾಡ್ತಾರೆ ಹಾಗೆಯೇ ಮತ್ತೇನಾದರೂ ಇದು ಅಲ್ಲಿ ತಾಲೂಕು ಆಫೀಸ್ಗೆ ಹೋಗು ಹೋಗು ಹೋಗಿ ಬನ್ನಿ ಅಲ್ಲಿ ಅವರ ಬೇರೆಯವರದ್ದು ದ ದಸ್ಕತ್ತಾಗಬೇಕು ಹಾಗೆ ಹಾಗೆಯಲ್ಲೇ ನಮಗೆ ಹೇಳುವಾಗ ನಾವಾವಗೇನು ಮಾಡ್ತೇವೆಂದರೆ ನಮ್ಮೂರ್ನವರೆ ಅಂತ ಕೆಲಸ ಮಾಡುವವರು ಒಂದು ಏಜೆಂಟ್ ಏಜ್ ಏಜೆಂಟ್ ಇರ್ತಾರೆ ಅವರು ಒಂದು ಸಾವಿರ ಎರಡು ಸಾವಿರ ತಗಂಡ್ ಅವರು ಕೇಳಿದಷ್ಟು ಅವರ ಅವರಿಗೆ ಕೊಡಬೇಕಾಗ್ತದೆ ಅವರು ಮಾಡ್ದ ಅವರು ಮ ಮಾಡ್ತಾರೆ ಆಗ ನಮ್ಗ ಅಷ್ಟು ಕೊಟ್ಟು ನಾವು ಉದ್ಯಮ ಮಾಡುವಾಗ ನಮಗೆ ಅದರ ಲಾಭಾಂಶವನ್ನು ತೆಗುವಾಗ ನಮಗೆ ತ್ ತುಂಬಾ ದಿವಸ ಹೋಗ್ತದೆ ಹಾಗೆಯೇ ನಮ್ಗೀಗೆ ಒಂದು ಉದ್ಯೋಗ ಮಾಡುವಾಗ ಒಂದು ಜಾಗದ ವ್ಯವಸ್ಥೆ ಬೇಕು ಇಲ್ಲ ಒಂದು ಒಂದು ಬಾಡಿಗೆ ರೂಮಿನ ಈಗ ಈಗ ಈಗ ಈಗಿನ ಕಾಲದಲ್ಲಿ ಒಂದು ನಾವೊಂದು ಅಂಗಡಿ ಒಂದು ಬಾಡಿಗೆ ತೆಗೆದುಕೊಂಡು ಮಾಡಿ ಮಾಡುವುದಾದರೆ ಐದು ಸಾವಿರ ಆರು ಸಾವಿರ ರೂಪಾಯಿ ಬಾಡಿಗೆ ಕೀಳ್ತಾರೆ ಹಾಗೆಯೇ ಸ್ವಲ್ಪ ಅದು ಪಾಪದವರಿಗೆ ಸ್ವಲ್ಪ ಕ ಕಷ್ಟದ ವಿಷಯ ಹಾಗೇ ಇದು ಹಾಗೇಗೆ ಯಾರಾದರೂ ಒಂದು ಆ ಕೆಲಸ ಮಾಡುವವರಿದ್ದರೆ ಅದಕ್ಕೆ ಸ್ವಲ್ಪ ನಮಗು ಹೋಗುವಾಗ ಅಲ್ಲಿ ಪಂಚಾಯ್ತಿ ಬೋರ್ಡ್ನಲ್ಲಿ ಬೇರೆಯಲ್ಲಿ ಹೋಗುವಾಗ ಒಂದು ಅಂಥದೊಂದು ಸವಾಲು ಬರದಾಗೆ ನೀವು ನೋಡುವುದಾದ ನೋಡಬೇಕಾಗಿ ಎಂತೊಂದು ನನ್ನದೊಂದು ಅಭಿಪ್ರಾಯ